ಮನೆಗಳಲ್ಲಿ ಸೊಳ್ಳೆ ಎಲ್ಲ ಬಂದರೆ ನಾವು ಇದು ಒಂದು ಹೊಗೆ ಇಡ್ತೇವೆ ಊದು ಬತ್ತೀದು ಮತ್ತು ಇದರದ್ದೆಲ್ಲ ಬತ್ತೀದು ಸೊಳ್ಳೆ ಇಟ್ಟು ಇದು ಹೊಗೆಯಿಟ್ಟು ಸೊಳ್ಳೆಯನ್ನು ಸೊಳ್ಳೆಗಳನ್ನೆಲ್ಲ ಒಡ ಓಡಿಸ್ಲಿಕ್ಕೆ ಇಲ್ಲದ್ದರೆ ಕೊಲ್ಲಿಕ್ಕೆ ಇದು ಮಾಡ್ತೇನೆ ಮತ್ತು ಅದಕ್ಕೆ ಬೆ ಹೊಗೆ ಹೊಗೆ ಇದೆಲ್ಲ ಸೊಪ್ಪೆಲ್ಲ ಹಾಕಿ ಕರಿಬೇವಿಂದು ಸೊಪ್ಪು ಮತ್ತು ಅದಕ್ಕೆ ಸ್ವಲ್ಪ ಸೊಪ್ಪು ಎಲ್ಲ ಹಾಕಿ ಹೊಗೆ ಮಾಡಲಿಕ್ಕೆ ಮನೆಯೊಳಗೆ ಹೊಗೆ ಬರಲಿಕ್ಕೆ ಅದು ಹಾಕ್ತೆನೆ ಮತ್ತು ಗಂಧದ್ದು ಗಂಧದ ಸಿಪ್ಪೆ ತೆಗೆದು ಅದು ಹಾಕಿ ಅದು ಹೋಮದ ಹಾಗೆ ಮಾಡಿ ಅದನ್ನೆಲ್ಲ ಇಟ್ಟು ಇಟ್ಟು ಅದು ಅದು ಹೊಗೆ ನೊ ಸೊಳ್ಳೆ ಹೋಗ್ಲಿಕ್ಕೆ ಅದು ಮಾಡ್ತೇನೆ ಮತ್ತು ಇದು ಇದೆಲ್ಲ ಜೇನಿಂದೆಲ್ಲ ಕಚ್ಚಿದರೆ ಉಂಟಲ್ಲ ಅದು ಇದು ಸುಣ್ಣ ಹಾಕ್ತೇನೆ ಮತ್ತು ಇಲ್ಲಾಂದ್ರೆ ಸ ಸ ಸುಣ್ಣ ಸುಣ್ಣ ಹಾಕ್ತೇನೆ ಹಳದಿ ಮತ್ತು ಗಂಧ ಇದೆಲ್ಲ ಹಾಕಿ ಅದನ್ನು ಮೈಗೆಲ್ಲ ಹಚ್ಚಿ ಹಚ್ತೇನೆ ಮತ್ತು ಸೊಳ್ಳೆಗೆ ಮತ್ತು ಇದು ವೊಡ ವೊಡಮೋಸ್ ಅಂತ ಅದು ಮೈಗೆ ಹಚ್ಚಿ ಇದು ಮಾಡ್ತೇನೆ ಸೊಳ್ಳೆ ಎಲ್ಲ ಬಂದರೆ ಕೈಗೆಲ್ಲ ಹಚ್ಚಿ ಬಿಡ್ತೇನೆ ಮತ್ತು ಯಾವ್ದು ಮತ್ತು ಜೇನಿಗೆ ಇದು ಕಹಿ ಬೇವಿಂದು ಸೊಪ್ಪಿಂದು ಇದು ಮಾಡ್ತೇನೆ ಅದರ ನೀರು ರಸ ಎಲ್ಲ ತೆಗೆದು ಕೈಗೆಲ್ಲ ಹಚ್ಚಿ ಮತ್ತೆ ಮಕ್ಕಳಿಗೆಲ್ಲ ಸ್ನಾನ ಸ್ನಾನ ಮಾಡಿಸ್ತೇನೆ ಮತ್ತು ನಾವು ಕೂಡ ಹಾಗೆ ನಮ್ಮ ನಮ್ಮ ಮೈಗೆಲ್ಲ ಹಚ್ಚಿ ಅದನ್ನು ಸಹ ಮತ್ತೆ ಅದರದ್ದು ಹೊಗೆಯೆಲ್ಲ ಇಟ್ಟು ಬಾರದಾಗೆ ನೋಡ್ತೇನೆ ಮತ್ತು ಕಿಟಕಿಗೆ ಇದು ಸೊಳ್ಳೆ ಬರದಾಗೆ ಸೊಳ್ಳೆ ಪರದೆಯನ್ನು ಹಾಕಿ ಮತ್ತು ಬಾಗಿಲಿಗೆ ಇದು ಹೊಗೆಯನ್ನಿಟ್ಟು ಬಾಗಿಲತ್ತಿರ ಅದೆಲ್ಲ ಮಾಡ್ತೇನೆ